ಸರ್ ನಮಸ್ಕಾರ ನನ್ನ ಹೆಸ್ರು ಲಕ್ಷ್ಮಣ್ ಪಿರ್ಗಾರ್ ಅಂತ ಹೇಳಿ ಅದೇ ನಾವು ಈಗ ನಮ್ಮದು ಮನೆ ವಿಳಾಸ ಮೊದಲು ಭಾಗ್ಯ ನಗರದಲ್ಲಿತ್ತು ಕೀರ್ತಿ ಕಾಲನಿಯಲ್ಲಿ ಬಟ್ ಈಗ ನಾವು ಮತ್ತೆ ಈ ಸಲ ನಾವು ಅಡ್ರಸ್ಸನ್ನು ಅಂದರೆ ಇಲ್ಲಿ ಅಡವಿ ಆಂಜನೇಯ ದೇವಸ್ಥಾನ್ದ ಹತ್ತಿರ ಪಿ ಎಸ್ ಐ ಅವರ ಮನೆಯಲ್ಲಿ ನಾವು ಮನೆಯನ್ನು ಚೇಂಜ್ ಮಾಡಿಕೊಂಡಿದ್ದೀವಿ ಹಾಗಾಗಿ ಆ ಮನೆಗೇ ಮತ್ತು ಆ ಮನೆೆಯ ವಿಳಾಸವನ್ನು ದಯವಿಟ್ಟು ತಾವು ನಮೂದಿಸ್ಕೊಂಡು ಇದ್ಕೇನೇ ಪೋಸ್ಟ್ ಬರುವ ಹಾಗೆ ಅಥವಾ ಬೇರೆ ಬೇರೆ ಇದಕ್ಕೆ ಸಂಬಂಧಿಸಿದಾಗೆ ಬರುವ ಹಾಗೆ ತಾವು ದಯವಿಟ್ಟು ನೋಡ್ಕೋಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ಪ್ಲೀಸ್ ಯಾಕೆಂದ್ರೆ ನನ್ನ ಕೆಲಸಗಳು ಕರ್ನಾಟಕದಾದ್ಯಂತ ಬೇರೆಬೇರೆ ಕಡೆ ಪಸರಿಸಿರುವುದ್ರಿಂದ ಕಾಂಟ್ಯಾಕ್ಟ್ಗಳು ಜಾಸ್ತಿ ಇರುವುದರಿಂದ ನನ್ನನ್ನು ನಂಬಿರುವುದ್ರಿಂದ ಹಾಗಾಗಿ ದಯವಿಟ್ಟು ಈ ಅಡ್ರಸ್ಸನ್ನು ಬಿಟ್ಟು ಈ ಏನು ಅಡವಿ ಆಂಜನೇಯ ದೇವಸ್ಥಾನ್ದ ಕಡೆ ಇರತಕ್ಕಂತ ಅಡ್ರಸ್ಸಿಗೆ ದಯವಿಟ್ಟು ಕಳಿಸ್ಬೇಕು ಮತ್ತು ಅದನ್ನು ಬರೋ ಹಾಗೆ ತಾವು ದಯವಿಟ್ಟು ನೋಡ್ಕೋಬೇಕು ಅಂತ ಕೇಳ್ಕೋತಾ ಇದ್ದೇನೆ ಆಲ್ರೆಡಿ ನಾನು ನಿಮ್ಮ ಸೀನಿಯರ್ ಮ್ಯಾನೇಜರ್ ಜೊತೆಗು ಒಂದುಸಲ ಮಾತಾಡಿದ್ದೀನಿ ಅವರು ಕೂಡ ಹೂಂ ಅಂದಿದ್ದಾರೆ ಅದಕ್ಕೆ ನಿಮಗೆ ದಯ ಇನ್ಫಾರ್ಮ್ ಮಾಡಬೇಕಾಗಿತ್ತು ದಯವಿಟ್ಟು ಇದನ್ನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈಗ ನಿಮ್ಗೆ ಅಡ್ರೆಸ್ ಗೊತ್ತಾಯಿತಲ್ಲಾ ಅಡ್ರೆಸ್ ಯಾವುದು ಅಂತ್ಹೇಳಿ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಮೂರನೆಯ ಕ್ರಾಸ್ ನಿವೃತ್ತ ಪಿ ಎಸ್ ಐ ಅಧಿಕಾರಿ ಆಂಜನಪ್ಪ ಕೇರಾಫ್ ಲಕ್ಷ್ಮಣ್ ಪಿರ್ಗಾರ ಇದಕ್ಕೆ ದಯವಿಟ್ಟು ಕಳಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದನ್ನು ದಯವಿಟ್ಟು ತಿಳಿಸಿ ಹೆಲ್ಪ್ ಮಾಡಿ ಪ್ಲೀಸ್